ನನ್ನ ಮೊದಲನೇ ಪ್ರಾಡಕ್ಟ್ ಅದು ಮೊಬೈಲ್ ಜಂಗಮವಾಣಿ ನಾನು ಇದನ್ನು ಖರೀದಿ ಮಾಡಿದ ಕಾರಣ ನನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಇದರಲ್ಲಿ ನಾನು ಸುಮಾರು ಕಲಿತಿದ್ದೇನೆ ಬರೀ ನಾನು ಅದನ್ನು ವಿದ್ಯಾಭ್ಯಾಸಕ್ಕೆ ಮಾತ್ರ ನಾನು ಅದನ್ನು ಸೀಮಿತ ಮಾಡಿಲ್ಲ ಆ ಫೋನಿಂದ ನನ್ನ ವೈಯಕ್ತಿಕ ಜೀವನದಲ್ಲಿ ಕೂಡ ಕೆಲವೊಂದು ಬದಲಾವಣೆಗಳಾಗಿದೆ ಯಾಕಂದರೆ ನಾನು ಇನ್ಸ್ಟಗ್ರಾಮ್ ಈ ಜಾಲತಾಣಗಳಲ್ಲೆಲ್ಲ ತುಂಬ ಮುಂಚೂಣಿ ಆಗಿ ಇರ್ತೇನೆ ಆದ್ದರಿಂದ ಕೆಲವೊಬ್ಬರು ನನ್ನನ್ನು ಗುರುತು ಹಿಡಿದು ಮಾತಾಡ್ಸ್ಲಿಕ್ಕೆ ಆಗ್ತದೆ ಇದು ನನಗೆ ಒಂದು ಒಳ್ಳೆಯ ಸ್ಥಾನಮಾನ ತಂದುಕೊಟ್ಟಿದೆ ಅಂತ ಹೇಳ್ಬೋದು ನನ್ನ ಫೋನ್ ಬಗ್ಗೆ ನಾನು ತುಂಬ ಹೇಳಲಿಕ್ಕೆ ಅಂದರೆ ನನ್ನ ಫೋನ್ ನನ್ನ ಹೆಮ್ಮೆ ಅಂತಲೇ ಹೇಳ್ಬೋದು ಹಾಗೆ ಅದರಿಂದ ನಾನು ತುಂಬ ಕಲಿತಿದ್ದೇನೆ ಅದು ನನ್ನ ವಿದ್ಯಾಭ್ಯಾಸಕ್ಕಾಗಿ ತುಂಬ ಉಪಯೋಗ ಆಗಿದೆ ಅದು ನನ್ನ ವಿದ್ಯಾಭ್ಯಾಸಕ್ಕೆ ತುಂಬ ಹೆಲ್ಪ್ ಕೂಡ ಮಾಡಿದೆ ಅದೇ ರೀತಿ ನಾನು ಅದರಿಂದ ಯಾವುದೇ ಆದಂತಹ ಕೆಟ್ಟ ಪರಿಣಾಮಗಳನ್ನು ಇದುವರೆಗೂ ಕಂಡಿಲ್ಲ ಯಾಕೆಂದರೆ ಅದರಲ್ಲೇ ತಾಂತ್ರಿಕವಾಗಿ ನಾನು ಕೆಲವೊಂದು ರೀಸನ್ಗಳನ್ನು ನೋಡಿರಬಹುದು ಆದರೆ ಅದರಿಂದ ಯಾವುದೇ ಆದಂತಹ ಹಾನಿ ನನಗೆ ನಡೆದಿಲ್ಲ ಹಾಗೂ ಇದುವರೆಗೂ ಆಗಿಲ್ಲ ನಾನು ಈಗ ಬಳಸುತ್ತಿರುವುದು ನನ್ನ ಎರಡನೇ ಮೊಬೈಲ್ ಆಗಿರುವುದರಿಂದ ನನ್ನ ಮೊದಲನೇ ಮೊಬೈಲನ್ನು ನಾನು ಆ ಐದು ವರ್ಷಗಳ ಕಾಲ ಬಳಸಿದ್ದೇನೆ ಈಗ ತೆಗೆದುಕೊಂಡಿರುವ ಮೊಬೈಲ್ ಬಂದು ಯೈಟ್ ಮಂತ್ಸ್ ಆಗಿದೆ ಈಗಲೂ ಕೂಡ ಅದು ತುಂಬ ಚೆನ್ನಾಗಿದೆ ಹಾಗೂ ಅದರ ಬ್ಯಾಟರಿ ಮುಂಚೂಣಿಯು ಕೂಡ ತುಂಬ ಚೆನ್ನಾಗಿದೆ ನನ್ನ ಮೊಬೈಲ್ ತುಂಬ ನನಗೆ ಯೂಸ್ಫುಲ್ ಆಗಿದೆ